ಹಲೋ ಹೂವಿನ್ ಅಂಗ್ಡಿಯವ್ರಾ ಮಾತಾಡೋದು ಹಾಂ ಮೊನ್ನೆ ಒಂದು ಮದುವೆ ನಡೀತು ನಮ್ಮ ಮನೆ ಹತ್ರ ಹೂವೆಲ್ಲ ನೀವೇ ಕೊಟ್ಟರಂತೆ ಕೇಳಿಪಟ್ಟೆ ಹಾಂ ಇಲ್ಲೆ ಕೊಪ್ಪಳದ ಹತ್ರ ಭಾಗ್ಯ ನಗರದಲ್ಲಿ ನಮ್ಮದು ಒಂದು ತುಂಬ ದೊಡ್ಡದೇನೇ ಮದುವೆ ಮಾಡ್ತಾಯಿದ್ದೀವಿ ಮನೇಲ್ಲಿ ನಿಮ್ಮಲ್ಲಿ ಯಾವ ಯಾವ ಥರದ ಹೂ ಸಿಗುತ್ತೆ ಸ್ವಲ್ಪ ನನಗೆ ಹೇಳ್ತಿರಾ ಹಾಂ ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು ಹಾಂ ನಿಮ್ಮಲ್ಲಿ ಕಳಿಸಿದ್ರೆ ಪರವಾಗಿಲ್ಲ ಯಾಕಂದರೆ ನಮಗೆ ಈಗ ಟೈಮೂ ಇಲ್ಲ ಯಾಕಂತಂದರೆ ಅವ್ರ್ನ ಹುಡ್ಕೊಳ್ತ ಕುತ್ಕೊಳ್ಳೋಕು ಆಗಲ್ಲ ಅಲ್ಲಾ ನಮ್ದು ಒಂದು ವಾರ ಬಿಟ್ಟು ಇದೆ ಈಗ ಹ್ಞೂ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತನಾಲ್ಕು ಭಾಗ್ಯ ನಗರ ಕಲ್ಯಾಣ ಮಂಟಪ ಇದೆ ಅಲ್ಲಾ ಅಲ್ಲೇ ಬೇಕು ಎಲ್ಲ ಕಲ್ಯಾಣ ಮಂಟಪದಲ್ಲಿ ಡೆಕೋರೇಷನು ಮತ್ತು ಮನೆಗೂ ಕೂಡ ಸ್ವಲ್ಪ ಹೂ ಬೇಕು ಒಂದು ಎಷ್ಟು ಒಂದು ಅಂದಾಜಿಗೆ ಒಂದು ಮಲ್ಲಿಗೆ ಹೂ ಇದೆಯಾ ಮಲ್ಲಿಗೆ ಹೂ ಗುಲಾಬಿ ಹೂವು ಸೇವಂತಿ ಹ್ಞೂ ಹ್ಞೂ ರೇಟ್ ಎಷ್ಟು ಆಗ್ಬೋದು ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹಾಂ ನಾನು ಸ್ವಲ್ಪ ಈಗ ಬಿಜಿ ಇದ್ದೀನಿ ನಾನು ನಾಳೆ ಆಮೇಲೆ ಫೋನ್ ಮಾಡಿ ಅಥವಾ ನಾನು ನಾಳೆ ನಾಲ್ಕು ಗಂಟೆಗೆ ನಿಮ್ಮ ಅಂಗಡಿ ಹತ್ರ ಬರ್ತೇನೆ ಸರಿ ಸರಿ ಸರಿ